ನನಗೆ ಸಂಗೀತ ವಾದ್ಯಗಳನ್ನ ನುಡಿಸಿ ಅಭ್ಯಾಸವಿಲ್ಲ ಆದರೆ ನನಗೆ ಸಂಗೀತ ಅಂದರೆ ತುಂಬಾ ಪ್ರಿಯವಾದದ್ದು ನನಗೆ ತುಂಬಾ ನಾನು ತುಂಬ ಇಷ್ಟ ಪಡ್ತೀನಿ ಕೂಡ ಹಾಗೂ ನಾನು ಸಂಗೀತ ಕೇಳೋದರಲ್ಲಿ ಯಾವಾಗಲೂ ಮೊದಲನೇ ಸ್ಥಾನದಲ್ಲಿರ್ತೇನೆ ಅದರಿಂದ ಸಂಗೀತದಿಂದ ನಮ್ಮ ಮನಸ್ಸು ಕೂಡ ಶಾಂತವಾಗಿರುತ್ತೆ ನಮ್ಮ ಮನಸ್ಥಿತಿ ಸುಧಾರಿಸುತ್ತೆ ನಾವು ಯಾವಾಗಲೂ ಖುಷಿಯಿಂದ ಸಂತೋಷದಿಂದ ಇರಬಹುದು ಹಾಗೂ ಒಳ್ಳೆಯ ಯೋಚನೆಗಳೇ ನಮ್ಮ ತಲೆಯಲ್ಲಿ ಬರುತ್ತೆ ಮತ್ತು ಯಾವುದೇ ರೀತಿಯ ಮಾನಸಿಕ ತೊಂದರೆಗಳಲ್ಲಿ ಸಿಲುಕುವುದಿಲ್ಲ ಒಳ್ಳೆಯ ಕಾರ್ಯಗಳನ್ನೇ ಮಾಡುತ್ತೀವಿ ನಮಗೆ ಸಂಗೀತವನ್ನು ಕೇಳೋದರಿಂದ ಎಷ್ಟೋ ಒಂದು ತೊಂದರೆಗಳಿಂದ ನಾವು ಮುಕ್ತಿಯನ್ನು ಹೊಂದುತ್ತೀವಿ ಹೀಗೆ ಸಂಗೀತದಿಂದ ತುಂಬಾ ಪ್ರಯೋಜನಗಳಿವೆ ನನಗೆ ಸಂಗೀತ ಎಂದರೆ ತುಂಬಾ ಇಷ್ಟ ನನ್ನ ನಾನು ಸಂಗೀತವನ್ನು ನುಡಿಸಲು ಬಯಸುವುದಾದರೆ ಅದು ತಂಬೂರಿ ಆಮೇಲೆ ಕೊಳಲು ಇವುಗಳು ವಾದ್ಯಗಳನ್ನು ಕಲಿಯ ಬಯಸಲು ಇಚ್ಛಿಸುತ್ತೇನೆ